ಹಲೋ ನಮಸ್ತೆ ಟೂರ್ ಸೆಂಟ್ರ್ ಹಾಂ ನಮ್ಮದೊಂದು ಅದೇ ವಿಶ್ವೇಶ್ವರ ಟೆಂಪಲಿಗೆ ಒಂದು ಹೋಗ್ಲಿಕ್ಕೆ ಇತ್ತು ಹತ್ತು ಜನ ಇದ್ದೇವೆ ಸರ್ರ ಒಂದು ಪಾರ್ಟಿಗೆ ಎಷ್ಟು ಆಗ್ಬೋದು ಸರ್ರು ಹಾಂ ಎ ಹೌದು ಹೌದು ಹೇಳಿ ಹೇಗಂತೇಳಿ ನಮ್ಗೆ ಅಂದರೆ ಬೆಳಿ ಹಾಂ ಹಾಂ ಹಾಂ ಹಾಂ ನೋಡಿ ಸರ್ ಓಕೆ ನೋಡುವ ಮತ್ತು ಅದೇ ನಾವು ಹತ್ತು ಜನ ಇದ್ದೇವೆ ಹೇಗೆ ಎಲ್ಲ ಅಂದ್ರೆ ಅರೆಂಜ್ಮೆಂಟ್ಸ್ ಹೇಗಿದೆ ಅಂದ್ರೆ ಮ್ಯೂಸಿಕ್ಕೆಲ್ಲ ಇಲ್ಲ ಅಂಥದ್ದೇನು ಇಲ್ಲ ಆದರೆ ಹೌದು ಹೌದು ಅಂದ್ರೆ ಗಾಡಿ ಹೇಗೆ ಎ ಸಿ ಗೀಸಿ ಏನಾದರು ಇದೆಯಾ ಸರು ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಓಕೆ ಸರ್ ಹ್ಞೂ ಹ್ಞೂ ಹ್ಞೂ ಅದೇ ನಾನು ಅದು ಡೇಟ್ ಅದೇ ಈ ವಾರದಲ್ಲಿ ನಮಗೆ ಹೋಗ್ಲಿಕ್ಕಿದೆ ಅದು ನಾನು ಡೇಟ್ ಅದು ಆಯಿತು ಡೇಟ್ ಕನ್ಫರ್ಮ್ ಮಾಡಿ ಹೇಳ್ತೇನೆ ಸರ್ ನೋಡುವ ಹೇಗೆ ಅಂತೇಳಿ ಓಕೆ ಓಕೆ ಮತ್ತು ಅದೇ ನಾವು ಅದಕ್ಕೆ ಕನ್ಫರ್ಮ್ ಮಾಡ್ತೇನೆ ಅದೊಂದು ರೇಟ್ ಒಂದು ನಂಗೆ ಒಂದು ಇನ್ಫಾರ್ಮ್ ಮಾಡಿ ಬಿಡಿ ನಾನು ಕನ್ಫರ್ಮ್ ಮಾಡ್ತೇನೆ ಓಕೆ ಸರ್ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು